ಹಲೋ ಶೃತಿ ಹೇಳಿ ಹಾಂ ನಾನು ಇಲ್ಲೇ ಹೊರ್ಗಡೆ ಬಂದಿದ್ದೆ ಹೇಳು

ಹೌದು ಹೌದಾ ಏನು ನಿಮ್ಮ ರಿಲೇಟಿವ್ನಾ ಅವರು ಹಾಂ

ಹೌದಾ ಹುಡ್ಗ ಹುಡ್ಗಿ ಚೆನ್ನಾಗಿದ್ದಾರೆ ಎಲ್ಲ ಕ ಕ ಮೇ ಅವ್ರಗೆ ಹಾಂ ಚೆನ್ನಾಗಿದ್ದಾರಾ ಹುಡ್ಗ ಹುಡ್ಗಿ ಜೋಡಿ

ಹ್ಞೂ ಹ್ಞೂ ಹ್ಞೂ ಹೌದಾ ಹ್ಞೂ ಮಾಮೂಲಿ ಮಂಡ್ಯ ಸೈಡ್ದು ಮದುವೆನೇನೆ ಮಾಡ್ತಾ ಇರೋದು ಹ್ಞೂ ಹೌದಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಸೋದ್ರ ಮಾವ ಅವರು ಕಾಲು ತೊಳೀತಾರೆ ಹ್ಞೂ ಮದುವೆ ಮಾಡಿ ಹ್ಞೂ ಹೌದಾ ನಮ್ಮ ಕಡೆನೂ ಅದೇ ರೀತಿ ಮಾಡ್ತಾರೆ ಆದರೆ ನಾವು ಹಿರಿ ಸೇವೆ ಥರ ಮಾಡ್ತೀವಿ ಹಿರಿ ಸೇವೆ ಅಂದರೆ ಗಂಡು ಮನೇಲಿ ನೈಟೇ ನೈಟ್ ಹುಡ್ಗಿ ಮನೇಲಿ ರಿಸೆಪ್ಷನ್ ಮಾಡ ಇದು ಮದುವೆ ಚೌಟ್ರೀಗೆ ಬರೋಲ್ಲ ನೈಟು ಹುಡ್ಗನ್ ಕಡೆಯವರು ಆ ಥರ ಹಿರಿ ಸೇವೆ ಅಂತ ಮಾಡಿ ಮನೆಯಲ್ಲಿ ನೀರು ತಂದು ಕಜ್ಜಾಯ ಬಾಳೆಣ್ಣು ಅದೆಲ್ಲ ನೈವೇದ್ಯಕ್ಕಿಟ್ಟು ಮಾಡಿ ಅವರು ಕೆ ಊರೆಲ್ಲ ಮೆರವಣ್ಗೆ ಮಾಡಿಸಿ ಪಟಾಕಿ ಎಲ್ಲ ಹೊಡ್ಡು ಊರಿಗೆಲ್ಲ ಊಟ ಹಾಕ್ಸಿ ಆ ಥರ ಮಾಡ್ಬೋದು ನಮ್ಮಕಡೆ ಹಾಗಾಗಿ ರಿಸೆಪ್ಷನ್ ಮಾಡೋದು ಕಡಿಮೆ ಮಾಡೋದು ಕಡ್ಮೆ ಆಯ್ತು ಬಾಯ್